ಚಿಕ್ಕಮಗಳೂರಿನ ವಾತಾವರಣ ಆಹ್ಲಾದಕರವಾಗಿದೆ ಇಲ್ಲಿ ತಂಪಾದ ವಾತಾವರಣ ಇದೆ ಮುಳ್ಳಯ್ಯನ ಗಿರಿ ಸೀತಾಳಯ್ಯನ ಗಿರಿ ಬಾಬಾ ದತ್ತಾತ್ರೇಯ ಪೀಠ ಇರೋದರಿಂದ ಈ ಚಿಕ್ಕಮಗಳೂರಿನ ವಾತಾವರಣ ಆಹ್ಲಾದಕರವಾಗಿ ತಂಪಾಗಿ ಇದೆ ಅಂದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂದರೆ ಬಯಲುಸೀಮೆ ಮಲೆನಾಡುಸೀಮೆ ಅರೆಮಲೆನಾಡು ಅಂತ ಹೇಳ್ಬಿಟ್ಟು ಮೂರು ಭಾಗಗಳಾಗಿ ನಾವು ಕಾಣ್ತಿವಿ ಇಲ್ಲಿನ ಚಿಕ್ಕಮಗಳೂರಿನ ಮಲೆನಾಡಿನ ವಾತಾವರಣ ತುಂಬ ಆಹ್ಲಾದಕರವಾಗಿದೆ ಹಾಗೆ ಬಯಲುಸೀಮೆಯಲ್ಲಿ ಅತಿ ಉಷ್ಣಾಂಶವನ್ನು ನಾವು ಕಾಣ್ತೆವು ಉದಾಹರಣೆ ಕಡೂರು ಕಡೂರು ಇದು ಹೆಚ್ಚು ಉಷ್ಣಾಂಶವನ್ನು ಹೊಂದಿದೆ ಹಾಗೇ ತರೀಕೆರೆ ಅದು ಉಷ್ಣಾಂಶವನ್ನು ಹೊಂದಿದೆ ಮೂಡಿಗೆರೆ ಕೊಪ್ಪ ಎನ್ನಾರ್ಪುರ ಈ ಚಿಕ್ಕಮಗ್ಳೂರು ಈ ತಾಲೂಕುಗಳು ತಂಪಾದ ವಾತಾವರಣವನ್ನು ಹೊಂದಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಪ್ರವಾಹಗಳು ಬರೊದಿಲ್ಲ ಅಂದರೆ ನಾವು ಈ ಪ್ರವಾಹಗಳನ್ನು ನಾವು ನೀರಿನ ಪ್ರವಾಹಗಳನ್ನು ಫ್ಲಡ್ಗಳನ್ನು ನಾವು ಇಲ್ಲಿ ನಾವು ನೋಡಿಲ್ಲ ಅಂದರೆ ಜಿಲ್ಲೆನಲ್ಲಿ ಯಾವ್ದು ಎಷ್ಟೇ ಮಳೆ ಸುರಿದ್ರು ಎಷ್ಟೇ ಮಳೆ ಬಂದ್ರು ಇಲ್ಲಿ ಯಾವುದೇ ರೀತಿಯ ಪ್ರವಾಹಗಳು ಉಕ್ಕಿ ಹರಿಯೋದಿಲ್ಲ ಅಂದರೆ ಅಷ್ಟು ಅತೀ ಮಳೆಗಾಲ ಆದ್ರೂ ಸಹ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆ ಯಾವುದೇ ಪ್ರವಾಹದಿಂದ ಹಾನಿಗೊಳಗಾಗಿಲ್ಲ ಅಂದರೆ ಬೆಳೆಗಳು ಹಾಳಾಗ್ತವೆ ಆದರೆ ಅತಿಯಾದ ನೀರಿನ ಪ್ರವಾಹಗಳು ಫ್ಲಡ್ಗಳು ಯಾವ ರೀತಿ ಇಲ್ಲಿ ಯಾವ ರೀತಿ ಈ ಜಿಲ್ಲೆನಲ್ಲಿ ಆಗಿರುವುದಿಲ್ಲ ಅಂದರೆ ಕಡೂರು ಭಾಗದಲ್ಲಿ ಮಳೆ ಕಡಿಮೆ ಬರುತ್ತೆ ಚಿಕ್ಕಮಗಳೂರಿನಲ್ಲಿ ಮಳೆ ಜಾಸ್ತಿ ಬರುತ್ತೆ ಅಂದರೆ ಬಯಲುಸೀಮೆಯಲ್ಲಿ ಮಳೆಗಾಲ ಕಡಿಮೆ ಇರೋದ್ರಿಂದ ಅಲ್ಲಿ ಉಷ್ಣಾಂಶ ಜಾಸ್ತಿಯಿರುತ್ತೆ ನಮ್ಮ ತಾಲೂಕಿನಲ್ಲಿ ಎನ್ನಾರ್ಪುರ ಕೊಪ್ಪ ಶೃಂಗೇರಿ ಈ ಮೂಡಿಗೆರೆ ಚಿಕ್ಕಮಗ್ಳೂರು ಈ ತಾಲೂಕುಗಳಲ್ಲಿ ಯಾವಾಗಲು ಉಷ್ಣಾಂಶ ಕಡಿಮೆ ಇರುತ್ತೆ ಬೇರೇ ಬೇರೆ ತಾಲೂಕುಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಈ ಐದು ತಾಲೂಕುಗಳು ತಂಪಾದ ವಾತಾವರಣವನ್ನು ಹೊಂದಿದೆ ಅಂದರೆ ಈ ತಂಪಾದ ವಾತಾವರಣ ಉಷ್ಣಾಂಶ ಪ್ರತಿ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಟೆಂಪ್ರೇಚರ್ ಚಿಕ್ಕಮಗಳೂರಿನ ತಾಲೂಕಿನಲ್ಲಿ ಅತಿ ನಾವು ನೋಡಿರೋದ್ರಲ್ಲಿ ಅತಿ ಉಷ್ಣಾಂಶವನ್ನು ನಾವು ಈ ವರ್ಷದಲ್ಲಿ ಕಾಣ್ತಾಯಿದ್ದೇವೆ ಹಿಂದಿನ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ಈಗಿನ ಇಪ್ಪತ್ನಾಲ್ಕರ ಸಾಲಿನಲ್ಲಿ ವರ್ಷದಲ್ಲಿ ನಾವು ಅತಿ ಉಷ್ಣಾಂಶವನ್ನು ಚಿಕ್ಕಮಗ್ಳೂರಿನಲ್ಲಿ ನಾವು ಕಾಣ್ತಿದೆವು ಮೂವತ್ತೈದು ಮೂವತ್ತಾರು ಡಿಗ್ರಿಯನ್ನು ನಾವು ಯಾವತ್ತು ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆನ್ ಜ ತಾಲೂಕಿನಲ್ಲಿ ನಾವು ನೋಡಿಲ್ಲ ಆದರೆ ಕಡೂರು ತಾಲೂಕಲ್ಲಿ ಬಯಲು ಸೀಮೆಯಾದ್ದರಿಂದ ಅಲ್ಲಿ ಉಷ್ಣಾಂಶ ಜಾಸ್ತಿಯಿರುತ್ತೆ ಇಲ್ಲಿ ಚಿಕ್ಕಮಗ್ಳೂರು ತಾಲೂಕು ಈ ಉಳಿದ ಎನ್ನಾರ್ಪುರ ಇರ್ಬೋದು ಈ ತಾಲೂಕುಗಳು ಮೂಡಿಗೆರೆ ಈ ತಾಲೂಕುಗಳಲ್ಲಿ ಉಷ್ಣಾಂಶ ಕಡಿಮೆ ನ ಕಡಿಮೆಯನ್ನು ನಾವು ಕಾಣ್ತಿವಿ ಅಂದರೆ ಯಾವುದೇ ರೀತಿಯ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಯಾವುದೇ ರೀತಿಯ ಪ್ರವಾಹಗಳನ್ನು ನಾವು ನೋಡಿಲ್ಲ ಅಂದರೆ ಎಷ್ಟು ಎಷ್ಟು ಹೆಚ್ಗೆ ಮಳೆ ಬಿದ್ರು ಸಹ ಎಷ್ಟೇ ಮಳೆ ಬಂದ್ರು ಸಹ ನಾವು ಈ ಈ ಜಿಲ್ಲೆನಲ್ಲಿ ನಾವು ಹೆಚ್ಚು ಪ್ರವಾಹವನ್ನ ನಾವು ಕಂಡಿಲ್ಲ ಆದ್ರಿಂದ ಚಿಕ್ಕಮಗ್ಳೂರು ಜಿಲ್ಲೆ ಒಂದು ರೀತಿ ಸುರಕ್ಷಿತ ಜಿಲ್ಲೆಯಂತ ನಾವು ಹೇಳೋದಕ್ಕೆ ಇಷ್ಟ ಪಡ್ತಿನಿ ಅಂದರೆ ಈ ಜಿಲ್ಲೆನಲ್ಲಿ ತಂಪಾದ ವಾತಾವರಣ ಸಹ ಇದೆ ಅಂದರೆ ಮುಳ್ಳಯ್ಯನಗಿರಿ ಇರ್ಬೋದು ಬಾಬಾಬುಡನ್ಗಿರಿ ಸಾರಿ ದತ್ತಾತ್ರೇಯ ಪೀಠ ಇರ್ಬೋದು ಆಮೇಲೆ ಸೀತಾಳಯ್ಯನಗಿರಿ ಇರ್ಬೋದು ಈ ಎಲ್ಲ ಪ್ರದೇಶಗಳಲ್ಲಿ ಮರಗಿಡಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿಯ ವಾತಾವರಣ ತುಂಬ ಆಹ್ಲಾದಕರವಾಗಿದೆ ಅಂದರೆ ತಂಪಾಗಿದೆ ಅಂದರೆ ಚಿಕ್ಕಮಗ್ಳೂರು ಜಿಲ್ಲೆ ಯಾವಾಗಲು ಒಂದು ನಮ್ಮ ದೇಶದಲ್ಲಿಯೇ ಒಂದು ಸುರಕ್ಷಿತ ತಾಣ ಅಂತೇಳ್ಬಿಟ್ಟು ಇದನ್ನು ಗುರುತಿಸಿದ್ದಾರೆ ನಮ್ಮ ಜಿಲ್ಲೆಯನ್ನು ಇದು ಒಂದು ಸುರಕ್ಷಿತ ತಾಣ ಅಂತೇಳ್ಬಿಟ್ಟು ದೇಶಮಟ್ಟದಲ್ಲಿಯೇ ಗುರುತಿಸ್ಕೊಂಡಿದೆ ಇಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆ ಯಾವಾಗಲು ತಂಪಾದ ವಾತಾವರಣ ಹೊಂದಿದೆ ಅದೇ ಅದೇ ರೀತಿ ಯಾವುದೇ ಪ್ರವಾಹಗಳು ನಮ್ಮ ಜಿಲ್ಲೆನಲ್ಲಿ ಆಗಿಲ್ಲ ನೀರಿನ ಪ್ರವಾಹಗಳು ಆಗಿಲ್ಲ ಆದರೆ ಬರಗಾಲ ಬಂದಿರ್ಬೋದು ಆದರೆ ಯಾವುದೇ ನೀರಿನಿಂದ ಅನಾಹುತಗಳು ಪ್ರವಾಹಗಳು ಇಲ್ಲಿ ಉಕ್ಕಿ ಹರಿಯುವಂತಹ ಹಾನಿ ಮಾಡಿದಂತಹ ಸನ್ನಿವೇಶ ನಾವು ಇಲ್ಲಿವರ್ಗು ನಾವು ಈ ಜಿಲ್ಲೆನಲ್ಲಿ ಕಂಡಿಲ್ಲ ಆದರಿಂದ ನಮ್ಮ ಜಿಲ್ಲೆ ಒಂದು ಸುರಕ್ಷಿತ ಜಿಲ್ಲೆಯಂತ ಹೇಳೋದಕ್ಕೆ ನಾನು ಇಷ್ಟ ಪಡ್ತೇನೆ